ಹಲೋ ಮೇಡಮ್ ನಾವು ನಿಮ್ಮೂರು ನೋಡಾಕೆ ಬಂದಿದ್ವಿ ನಾವು ಬರಕತ್ತೀವಿ ಈಗ ಅಲ್ಲಿ ನಿಮ್ಮೂರಾಗೆ ಏನು ಅರೇ ನಮಗೆ ಇರೋಕೆ

ಹ್ಞೂ ನಾಲ್ಕು ನಾವು ನಾಲ್ಕು ಜನ ಬಂದೀವಿ ನಮ್ಮ ಸಲ್ವಾಗಿ ನೀವು ಹ್ಞೂ

ಹ್ಞೂ ಹ್ಞೂ

ಈಗ ನಾವು ಬರ್ಬೇಕಂದರೆ ನಾವು ಹ್ಯಾಂಗೆ ಬರ್ಬೇಕು ಈಗ ಎಲ್ಲಿಗೆ ಬರ್ಬೇಕು

ಹಾಂ ನಮ್ಗೆ ಇರಾಕೆ ರೀ ನೀವು ಅಡ್ಜಸ್ಟ್ ಮಾಡ್ತೀರಿ ಹ್ಞೂ ದುಡ್ಡು ಬಾಡಿಗೆ ಎಷ್ಟು ನಾಲ್ಕು ಜನ ಇದ್ದೀವಿ ನಾವು ನಮ್ಮ ನಾಲ್ಕು ಜನದ್ದು ಇರೋಕೆ ಅಲ್ಲಿ ವ್ಯವಸ್ಥೆ ಕರೆಕ್ಟ್ ಐತೋ ಇಲ್ಲಾ

ಹ್ಞೂ ಊಟುದ್ದು ವ್ಯವಸ್ಥೆ ಏನೈತೆ ರೀ

ಹಾಂ ನಾವು ಬರ್ತೀವಿ ತೋಗೊಳ್ಡ್ರಿ ಹಾಂ ಹಾಂ ಆಗೈತೆ